ಇಪ್ಪತ್ತನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೈದು ಮೂವತ್ತು ಜಾನ್ವರಿ ಸಾವಿರದ ಒಂಬೈನೂರ ಎಂಬತ್ತಾರು ಹನ್ನೆರಡು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೈದು ಹದಿನೈದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತಾರು